ಹಲೋ ಯಾರು ಮಾತಾಡೋದು ರೀ ಹಾಂ ಹೇಳಿರಿ ಪಕೀರಪ್ಪಾ ಅವರೇ ಹೇಳಿರಿ ಏನು ಬೇಕಾಗಿತ್ತು ನನ್ನದು ಬಂದಿತ್ತಾ ಹೌದಾ ಹೋ ಇದು ನಿಮ್ಮದು ಇದು ಏನು ರಿ ಬೀಜ ಅದು ಮಾಡ್ತೀರೇನು ಹಾಂ ಯಾವ ಯಾವ ಮಾಡ್ತೀರಿ

ಹೌದಾ ಹಾಂ ಅಂದ್ರೆ ನಮ್ಮದು ಹೊಲ ಐತಿ ಹುಬ್ಬಳ್ಳಿ ಹತ್ತಿರ ಗದಗ ರೋಡ್ಗೆ ಹಾಂ ಅದು ಕರಿಮಣ್ಣು ಐತೆ ಅದಕ್ಕೆ ಹಾಂ ಅಲ್ಲಿ ಏನು ಹಾಕಿದ್ರೆ ಚಲೋ ಆಕತಿ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ನಿಮ್ಮಲ್ಲಿ ಸಿಗತ್ತಾವೆ ನವ್ ಹಂಗಂದ್ರೆ ಟೊಮೊಟೊ ಹಣ್ಣಿಂದು ಮೆಣ್ಸಿನ್ಕಾಯಿ ಬೀನ್ಸ್ ಅಲ್ಲ ಹೌದಾ ನಮ್ಮುದು ಐದು ಎಕರೆ ಐತೆ ಅದು ಹೊಲ ಒಂದು ಎಕ್ರೆಗ್ ಎಷ್ಟ್ ಬೇಕಾಗತಿ ಟೊಮೆಟಾ ಒಂದು ಪ್ಯಾಕೆಟ್ ಅಂದ್ರೆ ಎಷ್ಟ್ ಇರ್ತತೆ ಅವು

ಒಂದು ಎಕ್ರೆಗ ಹಾಂ ಹಾಂ

ಅಲ್ಲ ಅದನ್ನ ಮಾಡೋಣಂತ ನಮಗಿಂತ ಮೊದ್ಲು ಬೀಜ ಸಿಗತತಂದು ಗೊತ್ತಾದ್ರೆ ಮುಂದೆ ಏನರ ಮಾಡ್ಬೋದು ಅಂತ ಹಾಂ ಎಷ್ಟ್ ಬೇಕು ಅಷ್ಟು ಕೊಡ್ತೀರಿ

ಈಗ ನಾವೊಂದು ಕೆಲಸ ಮಾಡೋಣ್ ಐದು ಎಕರೆ ಐತಿ ಒಂದು ಎರಡು ಎಕರೆದಾಗ ಮೆಣ್ಸಿನ್ಕಾಯಿ ಒಂದು ಎಕರೆದಾಗ ಟಮೆಟೊ ಒಂದು ಎಕರೆದಾಗ ಬೆಂಡೆಕಾಯಿ ಹಾಕಕ್ಕೆ ಬರ್ತತಲ್ಲ ಹಾಂ ಅದನ್ನ ಬರ್ತಾ ನಿಮ್ಮ ಅಂಗಡಿ ಎಲ್ಲಿ ಬರ್ತೈತಿ ನೋಡಿಕ್ ಧಾರ್ವಾಡ್ದಾಗ ನಡುಕಟ್ಟೆವ್ರ ಅಂಗ್ಡಿನಾ ಯಾಕಡೆ ಯಾ ಏರ್ಯಾದಾಗ ಬರ್ತತದು ಹಾಂ ಸೂಪರ್ಮಾರ್ಕೆಟಾ ಹೌದಾ ಆತು ತೊಗೋ ಹಂಗಂದ್ರೆ ನಾ ಅಲ್ಲೇ ಬರ್ತೀನಿ ಹಾಂ ಬಂದು ನೋಡ್ತೀನಿ ಇವತ್ತು ಸಾಯಂಕಾಲ ಆದ್ರೆ ಬರ್ತೀನಿ ಇಲ್ಲ ನಾಳೆ ಬರ್ತೀನಿ ಹಾಂ ಬಂದಾಗ ನನಗೆ ಒಂದೀಟು ಅವೆಲ್ಲ ಬೇಕು ತಗೊಂಡು ಹೋಕ್ಕೇನಂತೆ ಹ್ಞೂ ಆತು ತಗೊಪ್ಪ ಓಕೆ